ಒಂದು ಸಲ ಇಲ್ಲಿ ಒಂದು ನ್ಯಾಷ್ನಲ್ ಕ್ಯಾಂಪ್ ಬಂದುಬಿಡ್ತು ಕ್ಯಾಂಪ್ ಬಂದಾಗ ಅಲ್ಲಿ ಸ್ಟೂಡೆಂಟ್ಸ್ಗಳನ್ನು ಕಳಿಸ್ಬೇಕು ನಾ ಅಲ್ಲಿಯದು ಆರ್ಗ್ನೈಜೇಶನ್ ಮಾಡಬೇಕು ಜೊತೆಗೆ ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಕ್ಲಾಸ್ ನಡೆಸ್ಬೇಕು ಅದ್ರೊಳಗೆ ಕೆಲವು ವಿದ್ಯಾರ್ಥಿಗಳು ಕೆಲವು ಸ್ಟಾಫ್ಗಳನ್ನು ಕಳಿಸ್ಬೇಕು ಹೀಗೆಲ್ಲ ಒಮ್ಮೆ ಏ ಭಾಳ ಒಂದು ಸವಾಲು ಟೈಪ್ ಬಂದುಬಿಡ್ತು ಅವಾಗ ಏನು ಮಾಡೋದು ಅಂದೇ ಇಲ್ಲಿ ಕ್ಲಾಸ್ ನಡ್ಸುವಂಗೆ ನಡೆಸೋದು ಇಲ್ಲಿ ಒಬ್ಬರು ಇಲ್ಲಿ ಒಬ್ಬರಿಗೆ ಸ್ಟಾಫ್ ಇಡೋದು ಆಮೇಲೆ ಅಲ್ಲಿ ಕ್ಯಾಂಪ್ ಕ್ಯಾಂಪಲ್ಲಿ ನಡಸ್ತಿರ್ತಾರೆ ಅಲ್ಲೇನು ಮಾಡಬೇಕು ಅಲ್ಲಿ ಹೋಗಿ ನಾವು ಕೆಲವು ಇದು ಪೇಂಟಿಂಗ್ಸ್ ಮಾಡೋದಿತ್ತು ಆಮೇಲೆ ಅಲ್ಲಿ ಹೋಗಿ ನಮ್ದು ಎಲ್ಲ ಕೆಲಸ ಕ್ಲಾಸ್ ಮುಗಿದ್ಮೇಲೆ ನಾಲ್ಕು ಗಂಟೆ ಮೇಲೆ ಅಲ್ಲಿ ಹೋಗಿ ನಾವು ಪೇಂಟಿಂಗ್ ಮಾಡಿದ್ವಿ ಕೆಲವು ಶ್ ಆಟ್ ಸ್ಟೂಡೆಂಟ್ಸನ್ನು ಕರ್ಕೊಂಡು ಅಲ್ಲಿ ವರ್ಕ್ ಮಾಡಿದ್ವಿ ಆನಂತ್ರ ಯಾಕಂದರೆ ಇಲ್ಲಿ ಕ್ಲಾಸ್ ತಪ್ಸೊ ಹಾಗಿಲ್ಲ ಕ್ಲಾಸನ್ನು ನಾವು ಸ್ಟುಡೆಂಟ್ಸೂ ಬಿಡುವಂಗಿಲ್ಲ ಅಂಥದ್ದೊಂದು ಪ್ರಾಬ್ಲಮ್ ಬಂದಿತ್ತು ಅವಾಗ ಇಲ್ಲಿ ಸರಿಯಾಗಿ ಕ್ಲಾಸ್ ನಡೆಸಿ ಕ್ಲಾಸ್ ಮುಗಿದ್ಮೇಲೆ ಅಲ್ಲೋಗಿ ಪೇಂಟಿಂಗ್ ಮಾಡೋದು ಮಾಡಿ ಅದ್ರೊಳಗೆ ಸಕ್ಸಸ್ ಆಗಿದ್ದು ನಾವು ಮಾಡಿದ್ವಿ ಆನಂತರ ಸ್ಟುಡೆಂಟ್ಸೂ ಮಾಡಿದರು ಒಂದು ಒಳ್ಳೆಯ ಸ್ಪೀಚ್ ಗೀಚು ಎಲ್ಲ ಭಾಳ ಚೆನ್ನಾಗಿದ್ವು ನ್ಯಾಷ್ನಲ್ ಕ್ಯಾಂಪಿಂದು ಅಲ್ಲಿ ಒಳ್ಳೊಳ್ಳೆಯ ಆರ್ಟಿಸ್ಟ್ಗಳು ಬಂದಿದ್ದರು ಅವ್ರು ಮಾಡಿದ್ದನ್ನು ಎಲ್ಲ ಹುಡುಗರು ನೋಡಿದವು ನೋಡಿದಮೇಲೆ ಆಮೇಲೆ ಸ್ಪೀಚ್ಗಳಿದ್ದವು ಅವೆಲ್ಲನೂ ನಾವು ಅಟೆಂಡಾಗಿ ಅಲ್ಲಿಯದು ಎಲ್ಲನೂ ವಿದ್ಯಾರ್ಥಿಗಳಿಗೆ ಅದ್ರದು ನಾಲೇಜು ಕೊಡಿಸಿದೆ ಅದ್ರ ಜೊತೆಗೆ ಒಮ್ಮೆ ಏನಾಗಿಬಿಡ್ತು ಅಂದರೆ ಆ್ಯನಿಮೇಷನ್ನು ಯಾವ ಸ್ಟೂಡೆಂಟ್ಸು ಅವರು ಕಲಿತಾರ ಅಂಥವ್ರಿಗೊಂದು ಪ್ರೊಜೆಕ್ಟ್ ವರ್ಕೂ ಬಂತು ಅವಾಗ ಮತ್ತು ಯಾ ಅಲ್ಲಿ ಸ್ವಲ್ಪ ಸ್ಟುಡೆಂಟ್ಸಿಗೆ ಅದೇ ಒಂದು ಆ ಒಂದು ಆ ಕಡೆ ಕ್ಯಾಂಪು ಈ ಕಡೆ ಆ್ಯನಿಮೇಷನ್ ಕ್ಯಾ ಅದು ಉದ್ದೋರು ಕಂಪನಿಯವರು ಬಂದರು ಆಮೇಲೆ ಅಲ್ಲೊಂದಿಷ್ಟು ಸ್ಟೂಡೆಂಟ್ಸ್ಗಳನ್ನು ಬಿಟ್ವಿ ಅಲ್ಲಿ ಅವ್ರಿಗೂ ಒಂದಿಷ್ಟು ಯಾರು ಆ್ಯನಿಮೇಷನ್ ಕಲಿತಾರೆ ಈಗ ಆ್ಯನಿಮೇಷನ್ ಯುಗ ಇದು ಎಲ್ಲ ಕಡೆ ಆ್ಯನಿಮೇಷನ್ದು ಪ್ರೊಜೆಕ್ಟು ಮನೋರಂಜನೆ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು ಎಂಡ್ಲೆಸ್ ಪ್ರೊಜೆಕ್ಟ್ಸ್ ಇವೆಲ್ಲ ಅಂಥದ್ದು ಎಂಡ್ಲೆಸ್ ಪ್ರೊಜೆಕ್ಟ್ ಇತ್ತು ಇರುವಲ್ದಾಕೆ ಅಂತ್ಹೇಳಿ ಮತ್ತು ಅಲ್ಲಿ ಸಲ್ಪ ಸ್ಟೂಡೆಂಟ್ಸಿಗೆ ಅಲ್ಲೇ ಒಂದು ಲ್ಯಾ ಲಾಬಿ ಇದೆ ಲ್ಯಾಬ್ ಅದ್ರ ಜೊತೆಗೆ ಈಚೆ ಕಡೆ ಪಕ್ಕದಲ್ಲಿ ಇದು ಕಂಪಿಟ್ರ್ ಕ್ಲಾಸ್ ಕಂಪ್ಯೂಟ್ರದ್ದು ಕ್ಲಾಸ್ ಇತ್ತು ಅಲ್ಲಿ ಎಲ್ಲ ಸ್ಟೂಡೆಂಟ್ಸಿಗೆ ಮತ್ತು ಅದ್ರೊಳ್ಗೆ ಆಯ್ಕೆ ಮಾಡಿ ಅಲ್ಲಿ ಸ್ಟೂಡೆಂಟ್ಸ್ ಕಳಿಸಿ ಅಲ್ಲಿ ಅವ್ರ್ಗೆ ಆ್ಯನಿಮೇಷನ್ ಆ ಟ್ರೈನಿಂಗ್ ಕೊಟ್ಟು ಅವ್ರು ಒಂದು ಸಲ್ಪ್ ತಿಳಿಸಿದರು ಆಮೇಲೆ ಅಲ್ಲಿ ಬೆಂಗ್ಳೂರಿನಲ್ಲಿ ಯಾಯಾವು ಆ್ಯನಿಮೇಷನ್ ಕಲಿಸುವ ಸೆಂಟ್ರ್ ಅದಾವನ್ನೋದು ಅದನ್ನು ಹೇಳಿದರು ಅವರು ಯಾರು ಹೋಗೋರು ಇದ್ರಂದ್ರೆ ಅಲ್ಲಿ ತಿಳಿಸ್ರಿ ಅಂದರು ಕೆಲವು ಡೆಮೋ ಮಾಡಿ ತೋರಿಸಿದ್ರು ಆ ಅದನ್ನು ಅಲ್ಲೇ ಅಟೆಂಡ್ ಮಾಡಿದ್ವಿ ಮತ್ತು ಕ್ಲಾಸ್ ಬಿಟ್ಮೇಲೆ ಅಲ್ಲಿ ಕ್ಯಾಂಪಿಗೆ ಹೋದ್ವಿ ಮತ್ತು ಇನ್ನೂ ಅನೇಕ ಒಂದು ಒಂದೊಂದು ಟೈಮ್ ಹೆಂಗೆ ಬರ್ತಾವೆ ಅಂದರೆ ಎರಡು ಮೂರು ಕೆಲಸಗಳು ಒಮ್ಮಿಂದೊಮ್ಮೆಕೇ ಬಂದ್ಬಿಡ್ತಾವೆ ಆವಾಗ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಟ್ಯಾಲೆಂಟ್ ಬೇಕಾಗ್ತದೆ ಅಲ್ಲಿ ಈ ಕಡೆ ಕ್ಲಾಸೂ ನಡಿಬೇಕು ಆ ಕಡೆ ಕ್ಯಾಂಪೂ ನಡಿತಿರ್ತದೆ ಅಲ್ಲಿ ಕ್ಲಾಸ್ ಬಿಟ್ಟ ಮೇಲೆ ಅಟೆಂಡ್ ಆಗೋದು ಸ್ಟುಡೆಂಟ್ಸಿಗೆ ಅದರದು ಅದು ಅವ್ರಿಗೆ ವರ್ಕ್ ಹೆಂಗೆ ಮಾಡ್ತಾರೆ ನೋಡಬೇಕು ಅನ್ನೋದು ಒಂದು ಆಸಕ್ತಿ ಇರ್ತದೆ ಅದಕ್ಕೆ ನಾಲ್ಕು ಗಂಟೆಗ ಏನಾಯಿತು ಅಂದ್ರೆ ಅದು ನಾಲ್ಕು ಗಂಟೆಗೆ ಕ್ಯಾಂಪು ಇತ್ತು ಅದು ಐದು ಐದು ಗಂಟೆ ಕ್ಯಾಂಪು ಮುಗಿಯುವ ಟೈಮ್ ಸ್ವಲ್ಪ ಬೆಳಗ್ಗೆ ಲೇಟ್ ಮಾಡಿ ಐದು ಗಂಟೆಗೆ ಕ್ಯಾಂಪ್ ಮುಗಿವಂಗೆ ಐದು ಆರುವರ್ಗೂ ಮಾಡ್ತಾಯಿದ್ರು ಆರ್ಟಿಸ್ಟ್ ಕ್ಲಾಸ್ ಬಿಟ್ಮೇಲೆ ಎಲ್ಲ ಹುಡುಗರು ಹೋಗಿ ಅದನ್ನು ಕ್ಯಾಂಪ್ ಅಟೆಂಡ್ ಮಾಡಿ ಕ್ಯಾಂಪೆ ನೋಡಗ್ ನೋಡಿಕೊಂಡ್ರು ಹೆಂಗೆಂಗೆ ಪೇಂಟಿಂಗ್ ಮಾಡ್ತಾರೆ ಯಾವ ಶೈಲಿ ಒಳಗೆ ಮಾಡ್ತಾರೆ ಯಾವ ಮೆತಡ್ ಯೂಸ್ ಮಾಡ್ತಾರೆ ಯಾ ಯಾ ಕಲರ್ನೊಳ್ಗೆ ಮಾಡ್ತಾರೆ ಮಿಕ್ಸ್ ಮೀಡಿಯಾ ಮಾಡ್ತಾರೆ ಅವು ಎಲ್ಲವೂ ಬೇರೆ ಬೇರೆ ಮೆತಡ್ಸ್ಗಳಿರ್ತಾವೆ ಬೇರೆ ಬೇರೆ ಆರ್ಟಿಶ್ಟ್ ಬೇರೆ ಬೇರೆ ಮೆತಡ್ಸ್ ಮಾಡ್ತಾರೆ ಅವು ಎಲ್ಲ ಹುಡ್ಗರ್ಗೆ ನೋಲೇಜ್ ಬೇಕಾಕ್ಕತಿ ಅದನ್ನು ಎಲ್ಲನೂ ತಿಳ್ಕೊಂಡು ಅಲ್ಲಿ ಭಾಳ ಈ ಈ ಕಡೆ ಇಲ್ಲಿಯೂ ಕೂಡ ಕೆಲ್ವು ವಿದ್ಯಾರ್ಥಿಗಳು ಏ ನಾವು ಎನಿಮೇಷನ್ ಇದೇ ಎಜುಕೇಶನ್ ಮುಗದ್ಮೇಲೆ ಹೋಗಿ ಕಲೀತೀವಿ ಅನ್ನೋವಂಥದ್ದನ್ನು ಹೇಳಿದರು ಅದು ಖುಷಿಯಾಯ್ತು ಎಷ್ಟೋ ನಮ್ಮ ವಿಜಯ ಕಲಾ ಮಂದಿರ ಕಾಲೇಜ್ನಿಂದ ಒಬ್ಬವ ವಿದ್ಯಾರ್ಥಿ ಕೂಡ ಎಮ್ ಜೆ ಬಾಬ ಇದು ಬಂಗ್ಲೆವಾಲೆ ಅನ್ನುವಂಥ ಒಬ್ಬ ಸ್ಟುಡೆಂಟ್ ಆ್ಯನಿಮೇಷನ್ದೊಳಗೆ ಮುಂದೆ ಹೋಗಿ ಅವನೇನೋ ಆ್ಯನಿಮೇಷನ್ ಪಿಚ್ಚರ್ದು ಪ್ರೊಜೆಕ್ಟ್ನೊಳಗೆ ಸೇರಿಕೊಂಡು ತುಂಬ ಹೆಸ್ರು ಗಳಿಸಿದ ಸಾಕಷ್ಟು ಇದು ಆ್ಯನಿಮೇಷನ್ ಕ್ಲಾಸ್ನೊಳ್ಗೆ ಈಗ ಮಾಡ್ತಾ ಇದಾನೆ ಅವನು ಹುಡುಗ ಹಿಂಗೆ ಅನೇಕರು ಈಗ ಅದ್ರ ಪ್ರಯೋಜನವನ್ನು ತಗೊಂಡರು ಎಲ್ಲ ಮಕ್ಳಿಗೆ ಏನು ಮಾಡಬೇಕು ಎಲ್ಲ ತಿಳಿಸಿಕೊಡ್ಬೇಕು ತಿಳಿಸಿಕೊಡ್ಬೇಕು ನಾವೂ ಅವಕಾಶ ಮಾಡಿಕೊಡ್ಬೇಕು ಅವ್ರಿಗೆ ಯಾವುದೂ ಬೇಡ ಅನ್ನಬಾರ್ದು ಎಲ್ಲವಕ್ಕೂ ಅವ್ಕಾಶ ಕೊಟ್ಟು ಅವ್ರು ಮಾಡಿದಮೇಲೆ ಇಂಥ ಒಂದು ಪ್ರೊಜೆಕ್ಟ್ಗಳು ಬಂದಾಗ ಅವ್ನ ಎಲ್ಲನೂ ಎಲ್ಲ ಕೆಲ್ಸದ ಬಗ್ಗೆ ಅವರಿಗೆ ವಿಚಾರ ಮಾಡಿ ತಿಳಿಸಿ ಆನಂತರ ಇದು ನಡಿಬೇಕು ಅದು ನಡಿಬೇಕು ಎಲ್ಲವೂ ನಡೆಯುವ ಹಾಗೆ ಮೆಂಟೇನ್ ಮಾಡಬೇಕು ಟೈಮ್ ಮೆಂಟೇನ್ ಮಾಡಬೇಕು ಅದನ್ನೆಲ್ಲ ಎದಕ್ಕಂದರೆ ಒಂದು ಶಾಸ್ತ್ರ ಹೇಳ್ತಾರೆ ಸಮಯಕ್ಕೆ ಒದಗದ ಬುದ್ಧಿ ಸಾವಿರವಿದ್ದರೂ ಲದ್ದಿ ಅಂತ ಅಂದ್ರೆ ಸಮಯ ಬಂದಾಗ ಆ ಸಮಯವನ್ನು ಹ್ಯಾಂಗೆ ಉಪ್ಯೋಗ ಮಾಡ್ಕೊಬೇಕು ಯಾವ್ಯಾವ ರೀತಿ ಟ್ಯಾಲೆಂಟ್ ಯೂಸ್ ಮಾಡಿ ಯಾರ್ಗೂ ಯಾವೂ ಎಲ್ಲವೂ ಉಪಯುಕ್ತ ಆಗುವ ಹಾಗೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಪ್ಲ್ಯಾನಿನ ಪ್ರಕಾರ ಏನು ಮಾಡ್ಕೊಬೇಕು ಆಗಿಂದಾಗ ಆಗಿಂದಾಗ ಪ್ಲಾನ್ ಮಾಡ್ಕೊಂಡು ಆಗಿಂದಾಗ ಎಲ್ಲ ಎಲ್ಲವನ್ನು ನಡೆಸಬೇಕಾಗ್ತದೆ ಜವಾಬ್ದಾರಿ ಇರಬೇಕು ಜವಾಬ್ದಾರಿ ಕೆಲಸ ಇರ್ತದೆ ಹೀಗಾಗಿ ಎಲ್ಲ ನಿರ್ವಹಣೆ ಮಾಡ್ಬೇಕಾದ್ರೆ ಭಾಳಷ್ಟು ನಾವು ಕೂಡ ಸಾಕಷ್ಟು ಟ್ಯಾಲೆಂಟ್ ಯೂಸ್ ಮಾಡಿ ಮಾಡಬೇಕು ಹಾಗೆ ಅದೇ ಥರ ಮಾಡಿದ್ವಿ ನಾವು ಅಲ್ಲೆಲ್ಲ ಕಾಲೇಜಲ್ಲಿ ಒಳ್ಳೆಯ ಒಳ್ಳೆಯ ವಿದ್ಯಾರ್ಥಿಗಳು ಒಳ್ಳೆಯ ಸದುಪಯೋಗವನ್ನು ಮಾಡಿಕೊಂಡ್ರು ಈಗಿನ ಇದರೊಳ್ಗೆ ಎಷ್ಟೇ ನಾವು ಕಂಪ್ಯೂಟ್ರ್ ಬಂದಿದೆ ಏನು ಬೇಕ್ಕಾದ್ದು ಬರಲಿ ಆದ್ರೆ ಹ್ಯಾಂಡ್ ವರ್ಕ್ ಈಸ್ ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ಮಾಡೋದು ಫೈನ್ ಆರ್ಟ್ ಮಾಡೋದು ಸ್ಕೆಚ್ ಮಾಡೋದು ಇವತ್ತು ಸ್ಕೆಚ್ ಮನುಷ್ಯನ ಅದು ಕಂಪ್ಯೂಟ್ರ್ನೊಳ್ಗೆ ಹಾಕಿ ಮಾಡಬೇಕು ಹೊರತು ಅದೇ ಮಾಡುವುದಿಲ್ಲ ನಾವು ಅದನ್ನು ತುಂಬೇಕು ಅದ್ರೊಳಗೆ ಆ ಥರ ಈಗ ಆರ್ಟಿಸ್ಟ್ ಆರ್ಟಿಸ್ಟನೇ ಕಂಪ್ಯೂಟ್ರ್ ಕಂಪ್ಯೂಟರ್ನೇ ಮಾನವನಿರ್ಮಿತವಾದಂಥ ಮಾನವನ ಟ್ಯಾಲೆಂಟ್ ಯೂಸ್ ಮಾಡಿ ಅದನ್ನು ಮಾಡಿದ್ದು ಅದರ ವರ್ಕ್ ಅದ್ರೊಳಗೆ ಹಾಕಿ ಅದನ್ನು ತೋರಿಸೋದು ಆದರೆ ಅದರ ಜೊತೆಗೆ ವಿಜ್ಞಾನವು ಬೆಳಿಬೇಕು ಅದೂ ಒಳ್ಳೆಯದು ಕಂಪ್ಯೂಟರ್ನೂ ಬೆಳಿಬೇಕು ಒಳ್ಳೆಯದು ಆದರೆ ಹ್ಯಾಂಡ್ ವರ್ಕ್ ಏನು ಇರ್ತೈತಿ ಮೂಲ ಮೂಲವಾದದ್ದು ಅದಕ್ಕೆ ಅಲ್ಲೇನು ಮಾಡ್ತಾರೆ ಅಂದರೆ ಸ್ಕೆಚಿಂಗ್ಸ್ಗಳನ್ನು ಇಲ್ಲಿ ಮಾಡ್ತಾರೆ ಸ್ಕೆಚ್ಗಳನ್ನು ಮಾಡ್ತಾರೆ ಅದರದು ಹೆಂಗೆ ಅದನ್ನು ಮಾಡಬೇಕು ಅನ್ನೋದನ್ನು ಕಂಪ್ಯೂಟ್ರ್ನೊಳಗೆ ಆ್ಯನಿಮೇಷನ್ ಒಳಗೆ ತೋರಸ್ತಾರೆ ಅದ್ರ ಮೂಲವಾಗಿ ಸ್ಕೆಚ್ ಬರಬೇಕು ಸ್ಕೆಚ್ ಇಲ್ಲಾಂದರೆ ಏನೂ ಇಲ್ವೇ ಇಲ್ಲ ಅದಕ್ಕೆ ಸ್ಕೆಚ್ಗಳನ್ನು ಪ್ರತಿನಿತ್ಯ ವಿದ್ಯಾರ್ಥಿಗಳಿಗೂ ಸ್ಕೆಚ್ ಮಾಡಿಸೋದು ಅಲ್ಲಿ ನಾವು ಅಲ್ಲಿ ಬಂದಾಗ ಯಾವ್ಯಾವ ರೀತಿಯಾಗಿ ಇರ್ತೈತಿ ಅನ್ನೋದನ್ನು ಅವ್ರಿಗೆಲ್ಲ ತಿಳಿಸಿ ಕೊಟ್ವಿ ಅವರು ಪ್ರೊಜೆಕ್ಟು ಅವರು ಮಾಡ್ದೋರು ಅವರು ಬಂದ್ರು ಆ್ಯನಿಮೇಷನ್ ಅವರೂ ಹೇಳಿದರು ಸ್ಕೆಚ್ ಎಷ್ಟು ನಾವೆಲ್ಲ ತಿಳ್ಸಿರ್ತೀವಿ ಸ್ಕೆಚ್ ಎಷ್ಟು ಇಂಪಾರ್ಟೆಂಟ್ ಅದು ಎಲ್ಲಾದ್ಕೂ ನಿಮಗೆ ಉಪ್ಯೋಗ ಆಗ್ತೈತಂತ ನಾವೆಲ್ಲ ಹೇಳೀವಿ ಆ ಅದು ಅದ್ರ ಪ್ರಕಾರ ಅವರೂ ಕೂಡ ಅದನ್ನ ಪ್ರ್ಯಾಕ್ಟೀಸ್ ಮಾಡ್ಯಾರ ಛಲೋ ಐತಿ ಚಂದಾಗಿ ಇದು ಮಾಡ್ಯಾರ ಒಳ್ಳೆಯ ಒಂದು ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು ಅದನ್ನು ಯಾವುದನ್ನು ಭಾರಾಕತಿ ಅಂತ್ಹೇಳಿ ಏ ಇಲ್ಲ ಬಿಡಪ್ಪ ಎಲ್ಲವೂ ಯಾವತ್ಲಾಗ ಮಾಡೋಣ ನಾವು ಆಗುವುದಿಲ್ಲ ಅನ್ನಬಾರ್ದು ಎಲ್ಲವನ್ನೂ ನಿರ್ವಹಿಸ್ಕೊಂಡು ಹೋಗುವಂಥ ಚಾಣಕ್ಷತನ ಬೇಕು ಚಾಣಕ್ಷತನ ಬುದ್ಧಿ ಬೇಕಾಗ್ತದೆ ಅಂಥದ್ದನ್ನು ನಾ ಅದನ್ನು ಬ್ಯಾ ಅದನ್ನು ತಿಳ್ಕೊಂಡು ಜವಾಬ್ದಾರಿ ಇದ್ದವರು ಅದನ್ನೆಲ್ಲ ತಿಳ್ಕೊಂಡು ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಹಂಗೆ ಬಂತು ಅವಾಗ ಮೂರು ಮೂರು ನಾಲ್ಕು ನಾಲ್ಕು ಕಡೆವ ನಾವು ವರ್ಕ್ ಮಾಡಿ ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದ್ವಿ ಆವಾಗ ನಮ್ಗೆ ಖುಷಿ ಆಯ್ತು ಅದಕ್ಕೆ ಅದನ್ನು ಎಲ್ಲ ಸರಿಯಾಗಿ ಮಾಡಿ ಮುಗ್ಸಿದೀವಿ ನಿರ್ವಹಣೆ ಮಾಡಿ ಅದು ಒಂದು ಖುಷಿ ಕೊಡ್ತದೆ ಮನ್ಸಿಗೆ ಯಾಕಂದ್ರೆ ಒಂದು ಸಂದರ್ಭದೊಳಗೆ ಎಷ್ಟೂ ಕೆಲಸಗಳ ಒತ್ತಡ ಬರ್ತಾವೆ ನಾಲ್ಕು ಐದು ಕೆಲಸ ಒಮ್ಮೆಲೇ ಬರ್ತಾವೆ ಅದನ್ನು ಹ್ಯಾಂಗೆ ನಾವು ನಿರ್ವಹಣೆ ಮಾಡ್ಬೇಕು ಅನ್ನೋದು ಒಂದು ಟ್ಯಾಲೆಂಟ್ ಯೂಸ್ ಮಾಡಿಕೊಂಡು ಅದನ್ನೆಲ್ಲ ಮಾಡಿ ನಿರ್ವಮ್ ಮಾಡಿ ಸಕ್ಸಸ್ ಆದ್ವಿ ಅದು ನಮ್ಗೆ ಇವತ್ತಿಗೂ ನೆನ್ಪು ಉಳ್ದದೆ ಆಮೇಲೆ ನಮಗೆ ಖುಷಿ ಕೊಟ್ಟೈತೆ ಅದಕ್ಕೆ ಅಂತ ಒಂದು ವರ್ಕ್ಗಳನ್ನು ನಾವು ಯಾವಾಗಲೂ ಮಾಡ್ತಾ ಇರಬೇಕು ಯಾವ್ದಕ್ಕೂ ಹಿಂಜರಿಬಾರದು ಜವಾಬ್ದಾರಿ ಇದ್ದೋರು ಯಾವತ್ತೂ ಹಿಂಜರಿಬಾರದು ಅದನ್ನು ಎಲ್ಲ ನಿರ್ವಹಿಸ್ಕೊಂಡು ಹೋಗುವಂಥ ಒಂದು ಚಾಣಕ್ಷ ಬುದ್ಧಿಯನ್ನು ಉಪ್ಯೋಗ ಮಾಡಬೇಕು ಉಪ್ಯೋಗ ಮಾಡ್ಬೇಕು ಅನೇಕ ಸವಾಲ್ಗಳು ಬರ್ತಾವೆ ಉದ್ಯೋಗದೊಳಗೆ ಬರುವಷ್ಟು ಸವಾಲು ಎಲ್ಲಿ ಬರೋದಿಲ್ಲ ಈ ಅಂತಹ ಸವಾಲ್ಗಳನ್ನು ಎದುರ್ಸುವ ಶಕ್ತಿ ಇದ್ದಾಗ ಮಾತ್ರ ಅವನು ಉದ್ಯೋಗದಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಇರ್ತದೆ